ನಮಸ್ತೆ ಸರ್ ಸರ್ರು ಇದು ಸೂರಜ್ ಟ್ರಾವೆಲಿಂಗ್ ಏಜೆನ್ಸಿ ಸರ್ ಸರ್ ನಾವಿಲ್ಲಿ ಮೊನೇಶ್ವರ ಟೆಂಪೆಲ್ ಇದೆ ಅಲ್ರಿ ಸರ ತಾಳಿಕೋಟೆ ಹತ್ತಿರ ಸರ್ ಅಲ್ಲಿಗೆ ಹೋಗಿ ಬರ್ಬೇಕಂತೈತೆ ರೀ ಇದು ಟ್ರಾವೆಲಿಂಗು ಅದ್ಕೆ ಸರ್ ಇಲ್ಲಿ ಶಹಾಪುರ್ದಿಂದ ಹೋಗ್ತಿದ್ವಿ ಸರ್ ಹಾಂ ಸರ್ ನಿಮ್ಮ ಕಡೆ ಅದಕ್ಕೆ ಏನಾದರು ಲಾ ಟ್ರಕ್ಕು ಏನಾದರು ವ್ಯಾನ್ ಆ ಥರ ಏನಾದರು ಇರೊದಿದ್ರೆ ಕ್ರೂಸರ್ ಆ ಥರ ಸರ್ ಆವೊಂದು ನಾವು ಈಗ ಐವತ್ತು ಜನ ಇದ್ದೀವಿ ಸರ್ ನಾವು

ಹಾಂ ಸರ್ ಹಾಂ ಸರ್ ಮಿನಿ ಬಸ್ ಆ ಥರ ಪ್ಲಾನ್ ಮಾಡಿದೀವಿ ಸರ್ ಒಂದು ಐವತ್ತು ಜನ ಹಾಂ ರೀ ಸರ್ ಹೌದು ರೀ ಸರ್ ಸರ ಅಂದರೆ ಬಸ್ಸಿಂದು ಕಾಸ್ಟ್ ಎಷ್ಟಾಗತ್ತೆ ಸರ್ ಇಲ್ಲಿಂದ ಅಲ್ಲಿಗೆ ರೀ ನೂರ ಐವತ್ತು ಕಿಲೋಮೀಟ್ರ್ ಇದೆ ಸರ್ ನಾವು ನೋಡಿರೋ ಪ್ರಕಾರ ಸರ್ ಎಪ್ಪತ್ತು ಸಾವಿರ ಸರ್ ಸರ ಅಂದರೆ ಹಾಂ ಅಂದರೆ ಸರ್ ಹಂಗೆ ಅದಕ್ಕೆ ಊಟ ಸೇರಿ ಮೀಲ್ಸ್ ಗೀಲ್ಸ್ ಸಿಗುತ್ತಾ ಸರ್ ನಾವೆಲ್ಲಾದರು ಅಲ್ಲಿ ಅಲ್ಲಿ ಏನಾದರು ಕೆರೆ ಹಳ್ಳ ಬಂತಂದರೆ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಹೊಗ್ಬೋ ಹಾಂ ಸರ್ ಹಾಂ ಸರ್ ಹಾಂ ಅಂದರೆ ಸರ್ ಗೈಡ್ ಏನಾದರು ಕಳಿಸ್ತೀರ ಸರ್ ಅವ್ರ ಜೊತೆ ಗೈ ಸರ ಸ್ವಲ್ಫ್ ಕಡಿಮೆ ಮಾಡ್ರಿ ನೂರ ಐವತ್ತು ಕಿಲೋಮೀಟ್ರ್ ಅದ

ಇಲ್ಲ ಸರ್ ನೋಡ್ರಿ ಸರ್ ಸ್ವಲ್ಪ್ ಕಡಿಮೆ ಮಾಡ್ರಿ ಸರ್ ಹಾಂ ಇಲ್ಲೇ ಬರೀ ನೂರ ಐವತ್ತು ಕಿಲೋಮೀಟ್ರ್ ಇದೆ ಸರ್ ಅದು ಜಾಸ್ತಿ ದೂರ ಇಲ್ರಿ ಅದೇನು ಸರ್ ಸರ್ ಬ ಅಂದರೆ ಇದ್ರದ್ ಎಷ್ಟಾಗ್ಬೋದು ಸರ್ ಬೂ ಕ್ರೂಸರ್ ಸಣ್ಣ ಅದೇ ನೀವು ಹೇಳಿದ್ರಲ್ಲಾ ಸರ್ ಎರಡು ಕಳಿಸ್ತೀನ್ ಅಂದ್ರಿ ಅಲ್ಲ ಎರಡು ಎರಡು ಸರ್ ಎರಡು ಎರಡು ಮಾಡಿದ್ರಿ ಅಂದರೆ ಅದೇನು ಸರ್ ಬರೀ ಕ್ರುಸರ್ದು ಅಷ್ಟು ಇದೆ ಸರ್ ಅದು ವಿಂಗಡ್ ಟಾಟಾ ವಿಂಗಡ್ ಅಷ್ಟೇನಾ ಸರ್ ಹಾಂ ಹಾಂ ನೋಡಿ ಸರ್ ಸ್ವಲ್ಪ ಅದೇ ಇಲ್ಲಾಂದರೆ ಟಾಟಾ ವಿಂಗರ್ಡ್ ಬೇಡ್ರಿ ಬಸ್ಸೇ ಕಳಿಸ್ರಿ ಸರ್ ಸ್ವಲ್ಪ ಕಡಿಮೆ ರೇಟ್ ಸ್ವಲ್ಪ ರೇಟ್ ಕಡಿಮೆ ಮಾಡ್ರಿ ಸರ್ ಅದೇ ಸರ್ ಐವತ್ತು ಜನ ಇದೀವಿ ಸರ್ ತಲೆಗ್ ಒಂದು ಸಾವಿರ ಅನ್ಕೊಂಡು ಐವತ್ತು ಸಾವಿರ ಮಾಡ್ಕೊಳಿ ಸರ್

ಹಾಂ ಸರಿ ಸರ್ ಸರಿ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಸಂಡೇ ಸರ್ ಸಂಡೇ ಸರ್ ಓಕೆ ತ್ಯಾಂಕ್ ಯು ಸರ್